ನಾವು ಬಿಸಿಲಿನಲ್ಲಿ ಬಸ್ಸಿನಲ್ಲಿ ಕೂತುಕೊಂಡು ನಾವು ಮೆದಕೆಗೆ ಹೋಗಿದ್ದೆವು ಮೆದಕಿಯಲ್ಲಿ ಭಾಳ ಬಿಸಿಲಿತ್ತು ಬಂಡೆಗಳಿದ್ದವು ಆ ಬಂಡೆಗಳಿಂದ ನಮಗೆ ಭಾಳ ಸೆಖೆಯಾಗ್ತಿತ್ತು ಸೆಖೆಯಾಗ ಅದೇ ರೀತಿಯಲ್ಲಿ ಬಸ್ ಡ್ರೈವರ್ನು ಸರಿಯಾಗಿ ಇರಲಿಲ್ಲ ಬಸ್ಸ ಚಾಲಕನ ಸೀಟು ಹರಿದೋಗಿತ್ತು ಅವ್ನಿಗೆ ಕೂಡೋಕ್ಕೆ ಕಷ್ಟ ಆಗ್ತಾಯಿತ್ತು ಅವ್ನ ಸೀಟ್ ಚೆನ್ನಾಗಿದ್ದಿದ್ದರೆ ಕೂತು ನಡೆಸ್ತಾನೆ ಗಾಡಿ ಅಷ್ಟು ಜನರೆಲ್ಲ ಅವ್ನ ಜವಾಬ್ದಾರಿ ಇರೋ ಇರ್ತೀವಿ ಆದರೆ ಅವ್ನ ಸೀಟೇ ಬರೋಬ್ಬರಿರ್ಲಿಲ್ಲ ಆದ ಕಾರಣ ಭಾಳ ಸೆಖೆಯಾಗ್ತಿತ್ತು ಬಂಡೆಗಳಿದ್ದವು ಬಿಸಿಲಲ್ಲಿ ಭಾಳ ಧಗೆ ಧಗೆ ಅನ್ನಿಸ್ತಾಯಿತ್ತು ಅದೇ ರೀತಿಯಾಗಿ ಮೇಲೆ ಸಾಮಾನುಗಳಿಡುವ ಸ್ಥಳದಲ್ಲೆಲ್ಲ ಅವೆಲ್ಲ ಮುರಿದಿದ್ದವು ಅವೆಲ್ಲ ರೋಡೆಲ್ಲ ಸರಿಯಾಗಿರಲಿಲ್ಲ ಗಚ್ಕಿ ಗುಚ್ಕಿ ಅದ ಅವೆಲ್ಲ ಸಾಮಾನೆಲ್ಲ ನಮ್ಮೇಲೆ ಬೀಳ್ತಾಯಿದ್ದವು ಅದೇ ರೀತಿಯಾಗಿ ಡೀಸೆಲ್ಲು ಸರಿಯಾಗಿರಲಿಲ್ಲ ವಾಸನೆ ಹೊಂಟಿತ್ತು ಒಳಗೆಲ್ಲ ಹೊಲಸು ವಾಸನೆ ಆ ಡ್ರೈವರು ಸ್ವಲ್ಪ ಡ್ರಿಂಕ್ ಮಾಡಿ ನಡೆಸ್ತಾಯಿದ್ದನು ಒಳ್ಳೆ ರೀತಿಯಿಂದ ನಡೆಸ್ತಾಯಿದ್ದಿಲ್ಲ ಹೀಗೆ ಎಲ್ಲಾರ ಸ್ ಬ್ರೇಕ್ ಸಡನ್ಲಿ ಬ್ರೇಕ್ ಹೊಡೆದರು ಒಮ್ಮೆ ಅಷ್ಟು ಜನರೆಲ್ಲ ಹೀಗೊಮ್ಮೆ ಬೀಳೋ ಹಾಗೆ ಆಗ್ತಾಯಿತ್ತು ಭಾಳ ಕಷ್ಟವಾಗಿದೆ ಬೇಸಿಗೆದಾಗ ಭಾಳ ಧಗೆ ಧಗೆ ಅಲ್ಲೆಲ್ಲ ಬಿಳಿ ಮಣ್ಣು ಭಾಳ ಬಿಸಿಲಿತ್ತು ಭಾಳ ಸೆಖೆ ಅನ್ನಿಸ್ತಿತ್ತು ಛಲೋ ಇರಲಿಲ್ಲ ಆ ಡೀಸೆಲ್ದಾಗಿಂದೆಲ್ಲ ಕರ್ರಗೆ ಹೊಗೆನು ಹೊಂಟಿತ್ತು ಅದೆಲ್ಲ ಒಳಗೆ ಬಸ್ಸಿನಲ್ಲೇ ಹೊಂಟಿತ್ತು ಅದೇ ರೀತಿಯಾಗಿ ಕಿಟಕಿಗಳೆಲ್ಲ ಮುರಿದೋಗಿದ್ದಿದ್ದು ಗ್ಲಾಸ್ ಬರೋಬ್ಬರಿರ್ಲಿಲ್ಲ ಬಿಸಿಲೆಲ್ಲ ಒಳಗೆ ಬರ್ತಾಯಿತ್ತು ಕೂಡೋಕೆ ಭಾಳ ಕಷ್ಟ ಆಗ್ಯದ ಬೇಸಿಗೆದಾಗ ಭಾಳ ಪ್ರಯಾಣ ಮಾಡಿದ್ದೆವು ಅಷ್ಟೇನೂ ಸರಿಯಾಗಿರಲಿಲ್ಲ ಬಸ್ಸು ಚಾಲಕ ಭೀ ಸರಿಯಾಗಿರಲಿಲ್ಲ

ಅದೇ ರೀತಿಯಾಗಿ ಚಾಲಕ ಅವ ಅಷ್ಟೇನು ಸರಿಯಾಗಿರಲಿಲ್ಲ ಪ್ರಯಾಣದಲ್ಲಿ ಭಾಳ ಕಷ್ಟ ತೊಂದರೆಯಾಗಿತ್ತು ಗಚ್ಕಿದಾಗ ಮೇಲೆ ಜಂಪಾಗಿ ಕೆಳಗೆ ಬರ್ತಾಯಿದ್ದಿದ್ದೆವು ಹಾಗೆ ಮತ್ತು ಮ್ಯಾಲಿನ ಟಾಪ್ಸ್ ಅದಕ್ಕೆ ಬಿಸ್ ಬಿಸಿಲತ್ತಿ ನಮಗೆ ಒಳಗೆ ಧಗೆ ಧಗೆ ಗಾಳಿ ಇರಲಿಲ್ಲ ಭಾಳ ಸೆಖೆಯಾಗಿತ್ತು ಅದರಿಂದ ನಮಗೆ ಭಾಳ ಕಷ್ಟ ಆಯಿತು ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ತೊಗೊಂಡು ಹೋಗಿದ್ದೆವು ಏನು ಭೀ ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ ಬಸ್ಸು ಚಾಲಕ ಕುಡಿದ ಮತ್ತಿನಲ್ಲಿ ನಡೆಸ್ತಾಯಿದ್ದನು ಎಲ್ಲಿಗಾರ ಏನಾರ ಎಕ್ಸಿಡೆಂಟಾದರೆ ಯಾರು ಜಿಮ್ಮೆದಾರಿ ಈ ರೀತಿ ಮಾಡಿದ್ದಾನೆ ಅವನ ರೀತಿ ಸರಿಯಾಗಿರಲಿಲ್ಲ ಅದೇ ರೀತಿ ಚಾಲಕನೂ ಒಳ್ಳೆ ರೀತಿಯಿಂದ ಕೂಡು ಕೂಡೋದು ಸೀಟ್ಸ್ ಬರೋಬ್ಬರಿರಬೇಕಿತ್ತು ಅವನು ಕೂತ್ಕೊಂಡು ಒಳ್ಳೆ ರೀತಿಯಿಂದ ನಡೆಸಿದ್ರ ನಮ್ಮ ಜೀವನೇ ಅವ್ನ ಕೈಯ್ಯಲ್ಲಿರುತ್ತದೆ ಅವ ಕೂತು ಆಸನನೇ ಸರಿಯಾಗಿಲ್ಲಂದ್ರೆ ಅವನು ಹೆಂಗೆ ನಡೆಸಬೇಕು ಅದೇ ರೀತಿಯಾಗಿ ಒಳ್ಳೆ ರೀತಿಯಿಂದ ಬಸ್ ವ್ಯವಸ್ಥೆ ಇರಲಿಲ್ಲ ಮೇಲಾಗಿ ಬಿಸಿಲಿತ್ತು ಬಿಸಿಲಲ್ಲಿ ಭಾಳ ಸೆಖೆ ಸೆಖೆ ಆಗ್ತಾಯಿತ್ತು ಮಕ್ಕಳೆಲ್ಲ ಧಗೆ ಧಗೆ ಅಂತ ಇದ್ದರು ಕಿಟಕಿಯೆಲ್ಲ ಗ್ಲಾಸೆಲ್ಲ ಬಿದ್ದೋಗ್ಲತ್ತಿದ್ದವು ಸಾಮಾನೆಲ್ಲ ಮೇಲಿಂದ ಕೆಳಗೆ ನಮ್ಮೇಲೆ ಬೀಳ್ತಾಯಿದ್ದವು ಜಂಪ್ನಲ್ಲಿ ಅದೇ ರೀತಿಯಾಗಿ ತುಂಬ ಕಷ್ಟವಾಗಿತ್ತು ಬೇಸಿಗೆಯಲ್ಲಿ ಎಲ್ಲಿಗೂ ಹೋಗಬಾರ್ದಪ್ಪಾ ಅಂದ್ಕೊಂಡಿದ್ದೆವು ಬಸ್ನಲ್ಲಿ ಪ್ರಯಾಣ ಮಾಡಿದ್ದೆವು ಭಾಳ ಕಷ್ಟ ಅನ್ನಿಸ್ಯದ